ನನಗೆ ಹೂವು ಹಣ್ಣು ಮತ್ತೆ ತರಕಾರಿ ಈ ಮೂರು ಗಿಡಗಳನ್ನು ಬೆಳ್ಸೋಕೆ ತುಂಬ ಇಷ್ಟ ಅದರಲ್ಲೂ ನನಗೆ ಹೂವು ಈ ಗಿಡನ ಬೆಳ್ಸೋದಕ್ಕೆ ತುಂಬ ಇಷ್ಟ ನಮ್ಮದೆ ಆದ ನಮ್ಮನೇಲಿ ಗಾರ್ಡನ್ ಇದೆ ಅಲ್ಲಿ ನಾವು ಹಲವಾರು ರೀತಿಯ ಹೂಗಳನ್ನು ಬೆಳೆಸ್ತಿವಿ ಹಣ್ಣುಗಳನ್ನು ಬೆಳೆಸ್ತಿವಿ ಹಾಗೆ ತರಕಾರಿ ಗಿಡಗಳು ಕೂಡ ಇದೆ ಅದನ್ನೆಲ್ಲ ಈ ತರಕಾರಿನೆಲ್ಲ ನಾವು ದಿನನಿತ್ಯದ ಅಡಿಗೆ ಮಾಡೋದಿಕ್ಕೆ ನಮ್ಮನೇಲಿ ಉಪಯೋಗ ಮಾಡ್ತೀವಿ ಹಾಗೆ ಹೂವಿಗಂತ ಬಂದರೆ ಹೂವನ್ನು ತುಂಬ ನಾಜೂಕಾಗಿ ಬೆಳೆಸ್ಬೇಕಾಗತ್ತೆ ದಿನ ತುಂಬ ನಾಜೂಕಾಗಿ ಅದಕ್ಕೆ ನೀರು ಹಾಕಬೇಕಾಗತ್ತೆ ಅದಕ್ಕಂತ ಒಂದು ಪಾಟ್ ಇಡಬೇಕಾಗತ್ತೆ ಅಥವಾ ಅದಕ್ಕಂತ ಒಂದು ಪರ್ಟಿಕ್ಯುಲರಾಗಿ ಒಂದು ಚೆನ್ನಾಗಿ ನೀರು ನೀರಿರುವ ಜಾಗ ಅಥವಾ ತುಂಬ ಚೆನ್ನಾಗಿರೊ ಮಣ್ಣಿರೊ ಜಾಗ ಇದರಲ್ಲಿ ನಾವು ಹೂವು ಅಥವಾ ಹಣ್ಣು ಅಥವಾ ತರಕಾರಿ ಇವು ಯಾವ ಗಿಡಗಳನ್ನಾದ್ರು ನೆಡ್ಬೇಕಾಗತ್ತೆ ಅದಕ್ಕೆ ಅಷ್ಟೆ ನಾವು ಪೋಷಣೆ ಕೂಡ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಎಲ್ಲ ಗಿಡನು ಸತ್ತೋಗುತ್ತೆ ಅದರಲ್ಲಿ ರೋಸ್ ಗಿಡ ಆಗಿರ್ಬೋದು ಅದಕ್ಕೆ ತುಂಬಾ ಕಾಳಜಿ ಮಾಡಬೇಕಾಗತ್ತೆ ನಮ್ಮನೇಲಿ ರೆಡ್ ರೋಸ್ ಇದೆ ಹಾಗೆ ವೈಟ್ ರೋಸ್ ಇದೆ ತುಂಬ ಚೆನ್ನಾಗಿ ಬರುತ್ತೆ ಗಿಡ ತುಂಬ ದೊಡ್ಡದಾಗಿ ಕೂಡ ಇದೆ ಹಾಗೆ ನಮ್ಮನೇಲಿ ಸೇವಂತ್ಗೆ ಹೂ ಇದೆ ಅದನ್ನ ನಮ್ಮಮ್ಮ ದೇವರ ಪೂಜೆ ಮಾಡೋದಕ್ಕೆ ಬಳಸ್ಕೋತಾರೆ ಆ ಎಲ್ಲ ಹೂಗಳನ್ನು ಕೂಡ ನಾವು ದೇವರ ಪೂಜೆಗೆ ಬಳಸ್ತೀವಿ ಅದಕ್ಕಾಗಿ ತುಂಬ ಆರೈಕೆ ಕೂಡ ಮಾಡ್ತೀವಿ ಹಾಗೆ ಮುಡ್ಕೊಳ್ಳದಕ್ಕಾಗಿರ್ಬೋದು ಹಾಗೆ ಎಲ್ಲದಕ್ಕು ನಾವು ಹೂಗಳನ್ನು ತುಂಬ ಯೂಸ್ ಮಾಡ್ತೀವಿ ಹಾಗೆ ತರಕಾರಿ ನಮ್ಮನೇಲಿ ಟೊಮೆಟೊ ಬೆಳಿತೀವಿ ಹಾಗೆ ಬೀನ್ಸ್ ಬೆಳಿತೀವಿ ಮತ್ತೆ ಅವ್ರೆಕಾಯಿ ಬೆಳಿತೀವಿ ಇದನ್ನೆಲ್ಲ ನಾವು ನಮ್ಮನೆ ಅಡ್ಗೆಲಿ ಕೂಡ ಯೂಸ್ ಮಾಡ್ತೀವಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅದನ್ನು ತುಂಬ ಕಾಳಜಿಯಿಂದ ಬೆಳಸ್ಬೇಕಾಗತ್ತೆ ಇದನ್ನೆಲ್ಲ ಮಾಡೋದರಿಂದ ನಮಗೆ ಒಂದು ಜೀವನಕ್ಕೆ ಹುಮ್ಮಸ್ಸು ಸಿಗುತ್ತೆ ನಾವು ಏನೋ ಮಾಡ್ಬೋದು ಅನ್ನೋದಕ್ಕೆ ಆಗುತ್ತೆ ಹಾಗೆ ತರ್ಕಾರಿಗೆ ಆಗಿರ್ಬೋದು ಹೂಗೆ ಆಗಿರ್ಬೋದು ನಾವು ಮಾರ್ಕೆಟಲ್ಲಿ ಹಣನ ವ್ಯರ್ಥ ಖರ್ಚು ಮಾಡೋದು ಕೂಡ ಉಳಿಯುತ್ತೆ ಹಾಗೆ ಹೂವು ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ ಎಲ್ಲರಿಗು ಇಷ್ಟ ಆಗುತ್ತೆ ಆ ಹೂವನ್ನು ಬೆಳೆಸೋದ್ರಿಂದ ಮನಸ್ಸಿಗೆ ಮುದ ನೀಡುತ್ತೆ ಹಾಗೆ ನಾವು ಎಷ್ಟು ನಾವು ನಮ್ಮ ಸಮಯವನ್ನು ಈ ಗಾರ್ಡನಲ್ಲಿ ಕಳಿತೀವಿ ನಾವು ಅಷ್ಟೆ ಖುಷಿಯಾಗಿ ಇರ್ತೀವಿ ಹೀಗೆ ಹೂವು ಹಣ್ಣು ಮತ್ತು ತರಕಾರಿ ಬೆಳೆಸೋದ್ರಿಂದ ನಾವು ನಮ್ಮ ಜೀವನವನ್ನ ಹೇಗೆ ಕಲರ್ಫುಲ್ ಆಗಿ ಮಾಡ್ಕೊಬೋದು ಇದೆಲ್ಲದಕ್ಕು ನಾವು ಒಂದು ಗಾರ್ಡನ್ನ ಮನೇಲಿ ಇಟ್ಟುಕೊಳ್ಳೋದು ಅವಶ್ಯಕವಾಗಿದೆ